ಹಾಂ ಹೇಳಿ ಹಾಂ ನಿಮ್ಮ ಹೆಸ್ರು ಹೌದ ಯಾವ ಊರು ಹಾಂ ನಿನ್ನೆಯಿಂದ ಸ್ಟಾರ್ಟಿರೋದ ಜ್ವರ ಮೆಡಿಸನ್ ಏನಾದ್ರೂ ತಗಂಡಿದ್ದ ಹೌದ ಮೆಡಿ ಈಗ ತುಂಬ ಹುಷಾರಿದೆ ಹೆಂಗಿದೆ ಹಾಂ ಹಾಂ ಚಳಿ ಜ್ವರನಾ ಟ್ಯಾಬ್ಲೆಟ್ ಯಾವ್ದು ತಗಂಡೀರ ಹೌದಾ ಈಗ ಒಂದು ಪ್ಯಾರಸಿಟಮಾಲ್ ತಗಂಡಿರಿ ಆಮ್ ಆಮೇಲೆ ಬೆಳಿಗ್ಗೆ ಒಂದು ಫೋನ್ ಮಾಡಿ ಬುಕ್ ಮಾಡಿ

ಹಾಂ ಹ್ಞೂ ಖಾಲಿ ಹೊಟ್ಟೆದಾಗ್ ಬಂದುಬಿಡಿ ದಯಾನಂದ ಬಿ ಪಿ ಶುಗರ್ ಏನೂ ಬೇಡ ಚಳಿ ಜ್ವರಕ್ಕೆ ಹಾಂ ಇಲ್ಲಿ ಬನ್ನಿ ಲ್ಯಾಬ್ ಟೆಸ್ಟು ಎಲ್ಲ ಮಾಡ್ತೀವಿ ನಾವು ಹ್ಞೂ ಬೆಳಿಗ್ಗೆ ಬೇಗ ಬಂದುಬಿಡಿ ಆಯಿತಾ ದಯಾನಂದ ಬೆಳಿಗ್ಗೆ ಒಂದು ಎಂಟಕ್ಕೆ ಎಂಟೂವರೆಗೆ ಬನ್ನಿ ಹಾಂ ಆಫೀಸಿಗೆ ಬರೋದ್ ಎಂಟೂವರೆ ಆಗುತ್ತೆ ಈಗ ಏನು ಯ್ ಅಷ್ಟೊಂದು ಇಲ್ಲ ಬೆಳಿಗ್ಗೆ ಬನ್ನಿ ಇಲ್ಲ ಟ್ಯಾಬ್ಲೆಟ್ ಕೊಡಿ ಈಗ ಪ್ಯಾರಸಿಟಮೋಲ್ ತಗಂಡಿರಿ ಹಾಂ ಅಮ್ ಬೆಳ್ಗೆ ಹಾಂ ಹ್ಞೂ ಹ್ಞೂ ಆಗುತ್ತೆ

ಆಮೇಲೆ ಎಷ್ಟು ಗಂಟೆಗ್ ತಗಂಡಿದ್ದೀರ ಮಾತ್ರೆ

ಊಟದ ಮುಂಚೆ ಏನೂ ತಗಂಬೇಡ್ರಿ